ಹಲೋ ಹಾಂ ಹಲೋ ಹೇಳ್ಪಾ ಯಾರು ಮಾತಡುದು ಹೊಡಿತೈತೆ ಹೌದು ಹಂಪ್ಲೆ ಕಂಪ್ಲೇಟ್ ಕೊಡದರಾ ಕಂಪ್ಲೀಟ್ ಕೊಡಿದಿರ್ಯ ಹಾಂ ನಿಮದವ ಹಾಂ ನೋಡ್ತವೆ ನೋಡ್ತವು ನಾ ಹಾಂ ನಿಮ್ಮದ ನೋಡತವು ಹೆಚ್ಚಿದವೂ ಇಲ್ಲಿ ಲಗೆಜ್ ದೆನಾ ಆಕ್ತೈತಿ ಜೆರಾಕ್ಸ್ ಇದ್ದೆಯಂತು ಇವತ್ತೆ ಕೊಡಿ ಅಡಿ ಲಗೇಜ್ ಹಾಂ ಹಾಂ ಏ ಹಾಂ ಏ ಏರ್ ಕಂಪ್ಲೀಟ್ ಕೊಡದಿರೀ ಮತ್ತು ಅದಕ್ಕೆ ಹುಡ್ಕ್ಯಾಡ್ತವೆ ನೋಡಿ ದಪ್ಪಾ ಎಲ್ಲ ಹೇಳಕತ್ತಾನು ನಿಮದು ಭಾಳ ಇತ್ತನೂ ಆಯ್ತಪಾ ನಿಮ್ಮ ನೋಡಿ ಕೇಳ ಕತ್ತತ್ತನೆ ಎಲ್ಲ ಹೇಳಿ ಮತ್ತು ಹುಡಿಕ್ಯಾಡ ಕತ್ತಿದನು ಹುಡಕ್ಯಾಡ ಈಗ ಕಂಪ್ಲೀಟ್ ಕೊಡಿಬಿ ಆಯ್ತು ಮಾಡಿ ಕೊಡ್ತೀವಿ ತೋಪ ಹಾಂ ಹಾಂ ಅದು ನಿಮ್ಗೆ ಹೇಳ್ತನ ಅದಾ ಹುಡ್ಕ್ಯಾಡ ಎಷ್ಟಿದನೋ ಬಂದ್ಪೆ ನೀವು ಕಾಲ್ ಮಾಡ್ತನ ಆಮೇಲಾ ಬರಿಕೆ ಹಾಂ ನೀವಪ ಹಾಂ ನಾ ಹಾಂ ನಾಳೆ ಅದು ಹುಡ್ಕಿ ಅಲ್ಲಾ ಹೇಳಕತ್ತನು ನಾಳೆ ಅದು ನಿಮ್ಗೆ ಏನು ಸು ಸಿಕ್ತಾರ ನಿಮಗ ಹೇಳ್ತಾರೆ ಹಾಂ ಇದು ಇರ್ತೈತಿ ಬಂದು ಹೋಯಿತಾ ಹಾಂ ಹ್ಞೂ ಆಯ್ತು ಆಯ್ತು ಆಯಿತು ಹುಡ್ಕ್ಯಾಡ ಕತ್ತವ ಅವು ಅವು ಹುಡ್ಕ್ಯಾಡ ಕತ್ತಲು ಸಿಗ್ಮತ್ತ ಇಲ್ಲಿ ಅಂದ್ರ ಎಲ್ಲ ಮಾಡ್ತಾರ ಹೇಳಿ ನಿಮ್ಗೆ ಹೇಳ್ತಾರೆ ಬಂದು ಇಲ್ಲಿ ಹಾಂ

ಹಾಂ ಹಾಂ ಆತು ಆಯ್ತು ಆಯ್ತು ಹಾಂ ಹಾಂ ತೋತಾನು ತೋತಾನು ತೋಂವದಾ ಆ ತೋತನು ತೋವಂದಾ ಅವ ಹೋಯ್ತೆನಗ ನಾ ತೊವಂದ ಎಲ್ಲ ಹೇಳ್ತನು ಹಾಕ್ತನು ಹಲೊ ಹಾಂ ಕಳ್ಸ್ತೆ ಹಾಂ ಕಳ್ಸ್ತೆವೆ ಹಾಂ ಹುಡಿಕಾಡಕಸ್ತನೆ ರೀ ಸಿಕ್ತ ಹಾಂ ಅಲ್ಲಾ ಹಾಂ ಸಿಕ್ತ ಹಾಂ ಸಿಕ್ತ ಹಾಂ ಆಯ್ತು ಆಯ್ತು ಸಿಕ್ತ ಅಂದ್ರ ನಿಮಗೆ ಹೇಳ್ತೇನೆ ಮತ್ತು ಒಂದು ಕಡೆ ಮತ್ತು ನಿಮಗೆ ನಾಳೆ ಹೇಳ್ತೀನಿ ಹಾಂ ಇಲಗ ಹಾಂ ಕಂಪ್ಲೇಂಟ್ ಕೊಡ್ರಿ ಲಗೇಜ್ ತಗ್ವಲ್ದ ಹುಡ್ಕ್ಯಾಡ ಕತ್ತಿವಿ ಹಾಂ ಹ್ಞೂ ಹ್ಞೂ ಆಯ್ತು ಆಯ್ತು ಹಾಂ ಓಕೆ ಹಾಂ ಹಾಂ